ನನ್ನ ನೆಚ್ಚಿನ ಕವಿಗಳಂದ್ರೆ ತುಂಬ ಕವಿಗಳಿದ್ದಾರೆ ಅದ್ರಲ್ಲಿ ಒಬ್ಬೊಬರದು ಒಂದೊಂದು ಪದ್ಯ ಆಗಲಿ ಅವ್ರು ಬರೆದಿರೋ ಕೃತಿ ಆಗ್ಲಿ ಇಲ್ಲ ನಾಟಕ ಆಗಲಿ ಕಾದಂಬರಿಯಾಗಲಿ ಯಾವುದೇ ಸರಿ ಒಬ್ಬೊಬರ್ದು ಒಂದೊಂದು ಇಷ್ಟ ಆಗತ್ತೆ ಆದರೆ ಕುವೆಂಪುರವರು ಬರೆದಿರುವ ಒಂದು ಪ್ರೇಮ ಕವಿತೆ ನನ್ನ ಹೃದಯವನ್ನು ತುಂಬ ತಾಕಿತು ಅದು ಯಾವುದೆಂದರೆ ನೀ ನನಗೆ ನಾ ನಿನಗೆ ಜೇನಾಗುವ ಅನ್ನೋ ಅನ್ನೋ ಒಂದು ಕವಿತೆ ಮಾತ್ರ ನನ್ನ ಹೃದಯವನ್ನು ತುಂಬ ಸೆಳೆಯಿತು ಆದ್ದರಿಂದ ನನಗೆ ಅದು ಅಂದರೆ ತುಂಬ ಇಷ್ಟ